ಇವಾಗ ಎಲ್ಲ ಮಕ್ಕಳ ಎಜುಕೇಶನ್ ಅನ್ನೋದು ಒಂದು ಹಂತ ಯಾವ್ದಂತಂದರೆ ಇವಾಗ ಪಿ ಯು ಸಿ ಪಿ ಯು ಸಿ ಮುಗಿದ ಮೇಲೆ ಎಲ್ಲ ಮಕ್ಕಳು ಅವರು ತಾವು ಹೈಯರ್ ಎಜುಕೇಶನ್ ಅಂದರೆ ಡಿಗ್ರಿ ಮಾಡಕ್ಕೆ ಹೋಗ್ತಾರೆ ಅಂತಂದು ನಾವು ಹೇಳೋಕಾಗಂಗಿಲ್ಲ ಯಾಕಂದರೆ ಎಷ್ಟೋ ಕೆಲವೊಂದು ಮಕ್ಳದ್ದು ಹೆಂಗಿರ್ತಂದ್ರೆ ಪಿ ಯು ಸಿ ಮುಗಿದ ಮೇಲೆ ಸ್ಪೆಷಲಿ ಹಳ್ಳಿ ಮಕ್ಕಳು ಇರ್ತಾರಲ್ಲ ಅವರು ಕೆಲವೊಂದು ಮಕ್ಕಳ ಫ್ಯಾಮಿಲಿ ಹೇಗಿರುತ್ತತಂದ್ರೆ ಏ ನೀನು ಪಿ ಯು ಸಿ ತನಕ ಓದಿದ್ದು ಸಾಕವ್ವ ಸ್ಪೆಷಲಿ ಅಂದರೆ ಹೆಣ್ಮಕ್ಳು ಹೆಣ್ಮಕ್ಳ ತಂದೆ ತಾಯಿ ಏನು ಮಾಡ್ತಾರೆ ಪಿ ಯು ಸಿ ತನಕ ಓದಿದ್ದು ಸಾಕವ್ವ ನೀನು ಮ ಮದ್ವೆ ಮಾಡ್ಕೊಬಿಡು ನಾಳೆ ಇನ್ನು ಹಿಂದೆ ನಿನ್ನ ಮಕ್ಳ ಅದಾವ ಏನು ಹಿಂದೆ ಇನ್ನೂ ನಿಮ್ಮ ಅಕ್ಕ ತಂಗಿಯರಿದಾರೆ ಅವ್ರದ್ದು ಆಗಬೇಕು ನಿನ್ನ ಒಬ್ಬಾಕಿನ ಓದ್ಸಿದ್ರೆ ಹೆಂಗೆ ಹೀಗೆಲ್ಲ ಫ್ಯಾಮ್ಲಿ ಅವರ ಕುಟುಂಬದ ಒಂದು ಸ್ವಲ್ಪ್ ಸಮಸ್ಯೆಗಳಿದ್ದವು ಅಂದ್ರೆ ಅವ್ರೇನು ಮಾಡ್ತಾರಂತಂದ್ರೆ ಅವರು ತಮ್ಮ ಎಜುಕೇಶನ್ ಅಲ್ಲಿಗೆ ಬಿಟ್ಟು ಅವ್ರೇನು ಮಾಡ್ತಾರೆ ಮುಂದೆ ಮದ್ವೆ ಮಕ್ಕಳು ಅಂತ ಹಿಂಗತೆ ಹೋಗ್ಬಿಡ್ತಾರೆ ಉನ್ನತ ಎಕ್ಸ್ ಎಜುಕೇಶನ್ನವರು ಮಾಡ್ಕೊಳಕಾಗೋದೇ ಇಲ್ಲ ಕೆಲ್ವೊಂದು ಮಕ್ಕಳಿಗೆ ಹಳ್ಳಿ ಮಕ್ಕಳಾಗ್ಲಿ ಅಥ್ವಾ ಸಿಟಿ ಮಕ್ಳು ಅಂತ ನಾ ಹೇಳೋಕ್ಕಾಗಲ್ಲ ಕೆಲವೊಂದು ಮಕ್ಳು ಹೆಂಗಂತಂದ್ರೆ ನಾವಿನ್ನೂ ಕಲಿಬೇಕು ನಾವೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಅವ್ರು ಫ್ಯಾಮಿಲಿಗೆ ಅವರು ಎಜುಕೇಶನ್ನಿಗೆ ಸಪೋರ್ಟ್ ಮಾಡೋಕ್ಕಾಗಂಗಿಲ್ಲ ಅಥ್ವಾ ಸಪೋರ್ಟ್ ಮಾಡೊಂಥ ಪರಿಸ್ಥಿತಿ ಫ್ಯಾಮ್ಲಿ ಒಳಗೆ ಇರೋದಿಲ್ಲ ಹಾಗಂತಿದ್ದಾಗ್ ಏನು ಮಾಡ್ತಾವೆ ಮಕ್ಕಳು ತಮ್ಮ ಎಜುಕೇಶನ್ ತಮ್ಮ ಆಸೆಗಳನ್ನು ಅವ್ರೇನು ಮಾಡ್ತಾರೆ ತಮ್ಮೊಳಗೇ ಇಟ್ಕೊಂಬಿಡ್ತಾರೆ ಇಟ್ಕೊಂಡು ಅವರು ತಂದೆ ತಾಯಿ ಏನು ಹೇಳ್ತಾರೆ ಅಥ್ವಾ ಅವ್ರ ಫ್ಯಾಮ್ಲಿ ಅವ್ರು ಏನು ಹೇಳ್ತಾರೆ ಅವ್ರ ಕುಟುಂಬ್ದವ್ರು ಏನು ಹೇಳ್ತಾರೆ ಅದ್ರ ತಕ್ಕಂಗ ನಡ್ಕೊಂಡು ಹೋಗ್ಬಿಡ್ತಾರೆ ಇನ್ನು ಕೆಲವೊಂದು ಮಕ್ಳು ಏನಿರ್ತಾರೆ ನಾವು ಬಂದಿರೋದು ಕುಟುಂಬ ಬಡತನ ಕುಟುಂಬ್ದಲ್ಲಿದ್ದೀವಿ ಅಥ್ವಾ ನಾವು ನಾನು ಯಾವುದೇ ಪರಿಸ್ಥಿತಿಯಲ್ಲಿರಲಿ ಇರುವಲ್ನ್ಯಾಕೆ ಆದರೆ ನಾನು ನನ್ನ ಎಜುಕೇಶನ್ನಾ ಕಂಪ್ಲೀಟ್ ಮಾಡಬೇಕು ಒಳ್ಳೆಯ ಉನ್ನತ ಉದ್ಯೋಗ ಮಾಡಬೇಕು ಉನ್ನತ ಎಜುಕೇಶನ್ ಮಾಡಬೇಕು ಒಂದು ಒಳ್ಳೆಯ ಜಾಬ್ ಮಾಡಬೇಕು ನಾನು ನನ್ನೊರನ್ನು ನನ್ನ ಮಕ್ಕಳನ್ನು ನಮ್ಮ ನಮ್ಮ ನಮ್ಮ ಕುಟುಂಬ್ದವ್ರನ್ನು ನಾವು ಚೆನ್ನಾಗಿ ನೊಡ್ಕೊಬೇಕು ಅನ್ನೋ ಆಸೆ ಇರುತ್ತೆ ಅಂಥವ್ರು ಇವಾಗ ಕುಟುಂಬದ ಪರಿಸ್ಥಿತಿ ಜೊತೆಗೂ ಹೊಂದ್ಕೊತಾರೆ ಅದಕ್ಕೆ ತಕ್ಕಂಗೆ ತಮ್ಮ ಏನು ಉ ಆಸೆ ಇರುತ್ತೆ ನಾವು ಉನ್ನತ ಎಜುಕೇಶನ್ ಮಾಡಬೇಕು ಅದ್ರ ತಕ್ಕಂಗೆ ನಾನೊಂದು ಒಳ್ಳೆಯ ಜಾಬ್ ಮಾಡಬೇಕು ನಾನು ಸೊಸೈಟಿ ಒಳಗೆ ಹಿಂಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಏನಿರತ್ತೆ ಅದನ್ನೂ ಕೂಡ ನೆರ್ವೇರ್ಸ್ತಾರೆ ಇವಾಗ ನಾವು ಓವರಾಲ್ ಹೇಳಬೇಕು ಅಂತಂದ್ರೆ ಇವಾಗ ಒಂದು ಸ ಎಷ್ಟು ಫಾರ್ಟಿ ಪೆರ್ಸೆಂಟಿಂದ ಫಿಫ್ಟಿ ಪೆರ್ಸೆಂಟ್ ಮಕ್ಳೇನು ಮಾಡ್ತಾರೆ ಅವ್ರು ತಮ್ಮ ಉನ್ನತ ಎಜುಕೇಷನ್ನಿಗೆ ಹೋಗ್ತಾರೆ ಈಗ ಫಿಫ್ಟಿ ಪೆರ್ಸೆಂಟ್ ಅಂತಲೂ ಹೇಳೋಕ್ಕಾಗಲ್ಲ ನಾವೀಗ ಒಂದು ಸಿಕ್ಸ್ಟಿ ಪೆರ್ಸೆಂಟ್ ಮಕ್ಕಳು ಉನ್ನತ ಎಜುಕೇಶನ್ನಿಗೆ ಹೋಗ್ತಾರೆ ಯಾಕಪ್ಪ ಅಂತಂದ್ರೆ ಈಗ ಎಲ್ಲ ಪೇರೆಂಟ್ಸ್ಗೂ ಗೊತ್ತು ವಿದ್ಯೆ ಒಂದೇ ಮಕ್ಳನ್ನು ಮುಂದೆ ಜೀವನ್ದೊಳಗೆ ಚೆನ್ನಾಗಿಡಕ್ಕೆ ಸಾಧ್ಯ ಅನ್ನೋದು ಹಾಗಾಗಿ ಎಲ್ಲ ಮಕ್ಳನ್ನ ತಂದೆ ತಾಯಿಗಳು ಚೆನ್ನಾಗಿ ಓದಲಿ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅವ್ರು ಚೆನ್ನಾಗಿ ಓದಲಿ ಅವ್ರೊಂದು ಒಳ್ಳೆಯ ಎಜುಕೇಶನ್ ಮುಗಿಸ್ಕೊಳ್ಳಿ ಒಂದೊಳ್ಳೆಯ ಜೀವನನ ಅವ್ರು ನಮಗೆ ಸಿಕ್ಕಿಲ್ಲ ಅಂದರೂ ಒಳ್ಳೆಯ ಜೀವನ ಅವ್ರಿಗಾದ್ರು ಸಿಗಲಿ ಅನ್ನೊ ಕಾರ್ಣಕ್ಕೆ ಅವ್ರೇನು ಮಾಡ್ತಾರೆ ಅವ್ರಿಗೆ ಕಷ್ಟಪಟ್ಟಾದರೂ ಹೇ ಹೇಗೋ ಒಂದು ಸ್ವಲ್ಪ ತಾವು ತಮ್ಮ ಹೊಟ್ಟೆ ಬಟ್ಟೆನ ಕಟ್ಟಿಯಾದರೂ ಮಕ್ಳನ್ನು ಅವರು ನೆಕ್ಟ್ಸ್ ಉನ್ನತ ಎಜುಕೇಶನ್ನಿಗೆ ಅವರು ಉನ್ನತ ಶಿಕ್ಷಣಕೊಸ್ಕರ ಅವ್ರನ್ನು ಕಳಿಸ್ತಾರೆ ಇವಾಗ ಇನ್ನು ಏನೊ ಫೊರ್ಟಿ ಪರ್ಸೆಂಟ್ ಮಕ್ಳೊಳಗೆ ಒಂದು ಟ್ವೆಂಟಿ ಪರ್ಸೆಂಟ್ ಮಕ್ಳು ಅವ್ರೇನು ಮಾಡ್ತಾರಂತಂದ್ರೆ ವ್ಯವಹಾರ ಚೆನ್ನಾಗಿರತ್ತೆ ಇವಾಗ ಕೆಲ್ವೊಂದು ಬಿಸ್ನೆಸ್ ತಂದೆ ತಾಯಿ ಮಾಡ್ಕೊಂಡು ಬಂ ಮೊದ್ಲಿಂದ ಹಿರಿಯರು ಅಜ್ಜ ತಾತ ಮುತ್ತಜ್ಜ ಮುತ್ತಾತ ಅವ್ರೆಲ್ಲರೂ ಮಾಡ್ಕೊಬಂದಿರೊ ಬಿಸ್ನೆಸ್ಗಳಿರ್ತಾವೆ ಅವು ಒಳ್ಳೆಯ ಎಜುಕೇಶನ್ ಕ್ಕಿಂತ ಎಜುಕೇಟೆಡ್ ಆಗಿ ನಾವು ಜಾಬ್ ಮಾಡೊವಾಗ ಸಿಗೋ ಇನ್ಕಮ್ಕ್ಕಿಂತ ಅವರು ವ್ಯವಹಾರ ಅಥ್ವಾ ಅವರು ಉದ್ಯೋಗದಲ್ಲಿ ಒಳ್ಳೆಯ ಇನ್ಕಮ್ ಸಿಗ್ತಿರುತ್ತೆ ಆ ಥರ ಒಂದು ಏನು ಒಂದು ಲೈಫು ಅವ್ರದ್ದು ಟ್ರ್ಯಾಕ್ ಬಂದ್ಬಿಡುತ್ತೆ ಹಾಗಾಗಿ ಅವ್ರೇನು ಮಾಡ್ತಾರಂದ್ರೆ ಅವರು ಉನ್ನತ ಎಜುಕೇಷನ್ನಿಗೆ ಹೋಗಲ್ಲ ಅವ್ರೇನು ಮಾಡ್ತಾರೆ ಆ ಉನ್ನತ ಎಜುಕೇಶನ್ಕ್ಕಿಂತ ನಮ್ಗೆ ತಂದೆ ತಾಯಿ ಮೊದಲಿಂದ ಮಾಡ್ಕೊಬಂದಿರೊ ವ್ಯವಹಾರಗಳೆ ಮುಖ್ಯ ಅಂತ ಅನ್ಸಿದ್ರೆ ಆ ಮಕ್ಳೇನು ಮಾಡ್ತಾರೆ ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಮಾಡಿ ಅವರು ತಂದೆ ತಾಯಿ ವ್ಯವಹಾರದೊಳಗೆ ಕೈ ಗೂಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೈ ಗೂಡ್ತ ಗೂಡ್ತ ಅವ್ರೇನು ಮಾಡ್ತಾರೆ ಅವರು ಅದೇ ವ್ಯವಹಾರದೊಳಗೆ ಅವರು ಮೊದ್ಲಿಂದಲೂ ಆ್ಯಸ್ ಯೂಸ್ಯುವಲ್ ತಂದೆ ತಾಯಿಯಿಂದ ಆ ವ್ಯವಹಾರದ ಬಗ್ಗೆ ನಾಲೆಡ್ಜ್ ಬಂದು ಬಂದಿರುತ್ತೆ ಅದ್ರ ಜೊತೆಗೆ ತಾವು ಒಂದು ಸ್ವಲ್ಪ ತಮ್ಮ ತಾವೇನು ಓದಿರ್ತಾರೆ ಎಲ್ಲಿ ತನಕ ಓದಿರ್ತಾರೆ ಅಲ್ಲಿಯಿಂದ ಒಂದು ಸ್ವಲ್ಪ ಎಜು ನಾಲೆಡ್ಜ್ನ ತಗೊಂಡು ಅವ್ರೇನು ಮಾಡ್ತಾರೆ ಮುಂದೆ ಮುಂದೆ ತಮ್ಮ ಆ ವ್ಯವಹಾರದೊಳಗೆ ಹೋಗ್ಬಿಡ್ತಾರೆ ಇನ್ನು ಇನ್ನು ಉಳಿದ ಇಪ್ಪತ್ತು ಪರ್ಸೆಂಟ್ ಮಕ್ಕಳೇನಿರ್ತಾರಲ್ಲ ಅವ್ರೇನು ಮಾಡ್ತಾರಂದ್ರೆ ಇವಾಗ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು ಇನ್ನು ಮುನ್ನ ಉನ್ನತ ಶಿಕ್ಷಣನ ಓದಬೇಕು ಅನ್ನೋದಾದ್ರೆ ಅವ್ರಿಗೆ ಫ್ಯಾಮ್ಲಿ ಪ್ರಾಬ್ಲಮ್ ಇರತ್ತೆ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಕುಟುಂಬದವ್ರಿಗೆ ನಾವು ನೋಡ್ಕೋಬೇಕು ಜವಾಬ್ದಾರಿ ಇರತ್ತೆ ಇವಾಗ ಹಿರಿ ಮಗ ಅಥ್ವಾ ಹಿರಿ ಮಗಳು ಅಂದ ತಕ್ಷಣ ಕುಟುಂಬದ ಜವಾಬ್ದಾರಿನ ತಗೋಬೇಕು ಆದಷ್ಟು ಬೇಗ ನಮ್ಮ ತಂದೆ ತಾಯಿಗೆ ನಾವು ಒಂದು ಸ್ವಲ್ಪ ಏನಾದರೂ ಕೈಗೂಡಬೇಕು ಸಹಾಯ ಮಾಡಬೇಕು ಅನ್ನೊ ಆಸೆ ಇರುತ್ತಲ್ಲ ಅದಕೋಸ್ಕರ ಅವ್ರೇನು ಮಾಡ್ತಾರೆ ಉನ್ನತ ಎಜುಕೇಶನ್ನಾ ನಾವು ಮುಂದೆ ಬೇಕಾದ್ರು ಮಾಡ್ಕೊಂಡ್ರಾಯ್ತು ಇವಾಗ ಸಧ್ಯ ನಾವು ನಮ್ಮ ತಂದೆ ತಾಯಿಗೆ ಕುಟುಂಬದವ್ರಿಗೆ ಏನಾದರೂ ಸಹಾಯ ಮಾಡೋಣ ಅವ್ರ ಜೊತೆ ನಾವು ಕೈಗೂಡಣ ಅಂತಂದು ಅಲ್ಲಿ ಸುತ್ತಮುತ್ತ ಇರೊ ಕೆಲ್ವೊಂದು ಸ್ಕೂಲೊಳಗೋ ಅಥ್ವಾ ಕೆಲ್ವೊಂದು ಫ್ಯಾಕ್ಟ್ರಿ ಒಳಗೋ ಕೆಲವೊಂದು ಯಾವುದೋ ಗಾರ್ಮೆಂಟ್ಸು ಈ ಥರ ಕೆಲ್ವೊಂದು ಬೇರೆ ಬೇರೆ ಉದ್ಯೋಗಗಳೊಳ್ಗೆ ಅವರು ಸೇರ್ಕೊತಾರೆ ಅದರಿಂದ ಅವ್ರಿಗೇನಾಗತ್ತೆ ಒಂದು ಸಲ್ಪ ಕುಟುಂಬದವ್ರಿಗೆ ಬೆನ್ನೆಲುಬಾಗಿ ನಿಂತಂಗೂ ಅನ್ಸತ್ತೆ ಸಪೋಟ್ ಮಾಡ್ದಂಗನ್ಸತ್ತೆ ಅದ್ರ ಜೊತ್ಗೆ ತಮಗೂ ಕೂಡ ಒಂದು ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಒಂದು ದಿನ ಅಲ್ಲ ಎರಡು ದಿನ ಕೆಲಸ ಆದಮೇಲೆ ಒಂದು ವರ್ಷ ಆದಮೇಲೆ ಅಥ್ವಾ ಎರಡು ವರ್ಷ ಆದಮೇಲೆ ಅವರು ಮೆ ಕೈಯಲ್ಲಿ ಒಂದು ಸ್ವಲ್ಪ ದುಡ್ಡು ಬರಕ್ಕೆ ಸ್ಟಾಟಾಯ್ತು ಸೇವಿಂಗ್ಸ್ ಉಳಿತಾಯ ಆಗಕ್ಕಾಯ್ತು ದುಡ್ಡು ಅಂದ ತಕ್ಷಣ ಅವ್ರು ಅವಾಗ ಬೇಕಂದರೆ ಓದಲೇ ಬೇಕು ನಾನು ಓದಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೊ ಆಸೆ ಇರೊ ಮಕ್ಳು ಏನು ಮಾಡ್ತಾರೆ ಅವರು ಅದನ್ನು ದುಡ್ಡನ್ನು ಉಪಯೋಗ ಮಾಡಿಕೊಂಡು ಮತ್ತು ಸೈಡ್ ಕೋರ್ಸ್ ಅಂತ ಮಾಡಿಕೊಂಡು ಮತ್ತು ಬೇಕಂದ್ ಚೆನ್ನಾಗಿ ಓದಿಕೊಳ್ಳೊ ಅಂಥ ವಿದ್ಯಾರ್ಥಿಗಳು ಕೂಡ ಅದಾವ ಆದರೆ ಇಲ್ಲಿ ಏನಗಾತ್ತೆ ಅಂತಂದ್ರೆ ಶಿಕ್ಷಣ ಪೂರ್ಣಗೊಂಡಮೇಲೆ ಶಾಲೆಯ ಶಿಕ್ಷಣ ಪೂರ್ಣಗೊಂಡಮೇಲೆ ಉನ್ನತ ಶಿಕ್ಷಣನ ಪಡಿಬೇಕಾಗಿರೋವಂಥ ಮಕ್ಕಳ ಸಂಖ್ಯೆ ಪಡೆಯು ಪಡೀಬೇಕು ಅಂತ ಆಸೆ ಪಡೋವಂಥ ಶ ಸ್ ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಹತ್ರತ್ತಿರ ತೊಂಬತ್ತು ಪರ್ಸೆಂಟ್ ಮಕ್ಕಳು ನಾವು ಉನ್ನತ ಶಿಕ್ಷಣವನ್ನು ಪಡೀಬೇಕು ನಾವೊಂದು ಒಳ್ಳೆಯ ಜಾಬ್ ಮಾಡಬೇಕು ನಾವು ಸಮಾಜ್ದೊಳಗೆ ನಮ್ಮನ್ನಾವು ಗುರುತಿಸ್ಕೊಬೇಕು ಅನ್ನೋ ಮಕ್ಳಿದ್ದಾವೆ ಇನ್ನು ಕೆಲ್ವೊಂದು ಮಕ್ಕಳಿಗೆ ಏನಂತಂದ್ರೆ ಫ್ಯಾಮಿಲಿ ಹೇಗೆ ನಾವು ಹೆಂಗೆ ಸಮಾಜದೊಳಗಿರ್ಬೇಕು ಯಾವ್ದನ್ನು ಮಾಡಿದರೆ ನಾವು ಸಮಾಜ್ದೊಳಗೆ ನಮ್ಮನ್ನಾವು ಗುರ್ತಸ್ಕೊತೀವಿ ಅನ್ನೋದು ಬಗ್ಗೆ ಸಂಪೂರ್ಣವಾದ ಸರಿಯಾದ ತಿಳುವಳಿಕೆ ಇರಲಾರ್ದ ಕಾರಣ ಕೆಲ್ವೊಂದು ಮಕ್ಳೇನಾಗ್ತಾವೆ ಎಲ್ಲೋ ಒಂದು ಕಡೆ ಮಾಡಿದ್ರಾಯ್ತು ಬಿಡು ಅಂತಂದು ಅನ್ನೋವ್ರು ಇರ್ತಾರೆ ಮ್ ಜೀವನನ ಭಾಳ ಹಗುರವಾಗಿ ತಗೊಳೋ ಅಂಥ ಮಕ್ಕಳು ಇರ್ತಾವೆ ಯಾಕಂದರೆ ಇವಾಗ ಪಿ ಯು ಸಿ ಎಜುಕೇಶನ್ ಮುಗಿದ್ ತಕ್ಷಣ ಅವ್ರಿಗೆ ಇರೊ ಮನಸ್ಥಿತಿ ತುಂಬಾನೆ ಬೇರೆ ಇರುತ್ತೆ ಅವ್ರ ಮನಸ್ಥಿತಿ ಹೇಗಿರತ್ತಂದ್ರೆ ಇವಾಗ ನಾವು ಏನು ಮಾಡಬೇಕು ಜೀವನ ಅಂದರೆ ಏನು ಅನ್ನೋದನ್ನು ಆದಷ್ಟು ಸರಿಯಾಗಿ ಒಳ್ಳೆ ಉತ್ತಮ ಮಟ್ಟದೊಳ್ಗೆ ತಿಳ್ಕೊಳ್ಳೋರು ಕ್ಕಿಂತ ಅದನ್ನು ಯಾವ ರೀತಿ ತಗೋಳ್ತಾರೊ ಮಕ್ಕಳು ಅನ್ನೋದ ತಿಳ್ಕೊಳ್ಳೋದರಿಂದ ಮಕ್ಳು ಭಾಳ್ ಕಡ್ಮೆ ಇರ್ತಾವೆ ಹಾಗಾಗಿ ಆದಷ್ಟು ನಾವು ಅವ್ರಿಗೆ ಉನ್ನತ ಶಿಕ್ಷಣನ ಮಾಡ್ಕೋಳ್ರಿ ಆಮೇಲೆ ಅದರಿಂದ ನಿಮ್ಗೆ ಮುಂದೆ ಜೀವನ ಚೆನ್ನಾಗಿರತ್ತೆ ಅಂತ ಹೇಳ್ಕೊಬೇಕು ಇವಾಗ ಉನ್ನತ ಶಿಕ್ಷಣ ಮಾಡ್ಕೊಳ್ಳೋಕಾಗ್ದೆ ಇರೋಂಥ ಕುಟುಂಬದ ಹಿನ್ನಲೆ ಇರೋ ಮಕ್ಳಿಗೆ ನಾವು ಆದಷ್ಟು ಒಂದು ಸ್ವಲ್ಪ ಕುಟುಂಬಕ್ಕೆ ಸಪೋರ್ಟ್ ಮಾಡಿಕೊಂಡು ಆಮೇಲೆ ಬೇಕಂದರೂ ನೀವು ಎಜುಕೇಶನನ್ನು ಮಾಡಬೇಕು ಅನ್ನೋದಿದ್ದರೆ ನಿಮಗೆ ಇದು ಏಜ್ ಲಿಮಿಟ್ ಅಂತ ಇರಲ್ಲ ನೀವು ಯಾವಾಗ ಬೇಕು ಒಂದು ವರ್ಷ ಅಥ್ವಾ ಎರಡು ವರ್ಷ ಸ್ಕಿಪ್ ಮಾಡ್ಕೊಂಡು ಅಥ್ವಾ ಬಿಟ್ಟು ಆಮೇಲೆ ಬೇಕಂದ್ರೆ ನಿಮ್ಮ ನೀವು ಉನ್ನತ ಎಜುಕೇಶನ್ನು ಕೂಡ ಮಾಡ್ಕೊಬೋದು ಆದ್ರೆ ಉನ್ನತ ಎಜುಕೇಷನ್ನ ನಾವು ಶಾಲಾ ಶಿಕ್ಷಣದ ಸಂಪೂರ್ಣಗೊಂಡಮೇಲೆ ಮಾಡಿಕೊಂಡ್ರೆ ತುಂಬ ಒಳ್ಳೆದು ಅನ್ನೋದು ನನ್ನದು ಇನ್ನೂ ವ್ಯವಹಾರಗಳಿರೋವ್ರು ಒಳ್ಳೊಳ್ಳೆಯ ಬಿಸ್ನೆಸ್ಗಳಿರವು ಒಳ್ಳೊಳ್ಳೆಯ ಕಂಪ್ನಿಗಳಿರೋವ್ರು ಇನ್ನು ದೊಡ್ಡ ದೊಡ್ದ ಬಿಸ್ನೆಸ್ಮ್ಯಾನ್ಗಳ ಮಕ್ಕಳೆಲ್ಲ ಅವರು ಒಂದು ತಕ್ಕ ಮಟ್ಟಿಗೆ ಈಗ ಡಿಗ್ರಿ ಹಿಂಗೆ ಎತ್ತ ಮುಗಿಸ್ಕೊಂಡು ಒಂದು ಕ್ವಾಲಿಟಿ ಕ್ವಾಲಿಫಿಕೇಷನ್ ತಗೊಂಡಾದಮೇಲೆ ಅವ್ರು ತಮ್ಮ ಬಿಸ್ನೆಸ್ ಒಳಗೆ ಹೋಗ್ಬಿಡ್ತಾರೆ ಈಗ ಬಂಗಾರದಂಗಡಿ ಇರೋವ್ರು ಅವರೆಲ್ಲ ಏನು ಮಾಡ್ತಾರೆ ಅವ್ರಿಗೆ ತಮ್ಮ ಒಳ್ಳೆಯ ಎಜು ಇನ್ಕಮ್ ಇರುತ್ತೆ ನನ್ನ ತದನಂತರ ನನ್ನ ಈ ತಲೆ ತಲಾಂತರದಿಂದ ಬಂದಿರುವಂಥ ಈ ಏನು ವ್ಯವಹಾರ ಐತಲ್ಲ ನಮ್ಮ ಈ ಪೀಳಿಗೆಯಿಂದ ಬಂದಿರೋ ಈ ವ್ಯವಹಾರನ ನನ್ನ ಮಕ್ಕಳು ಅದನ್ನು ನಡೆಸ್ಕೊಂಡ್ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಆ ತಂದೆ ತಾಯಿಗೆ ಹಾಗಾಗಿ ತಂದೆ ತಾಯಿಯೇ ಅವ್ರಿಗೆ ಹೇಳ್ತಾರೆ ಕೆಲ್ವೊಂದು ಸತಿ ಫೋರ್ಸ್ ಕೂಡ ಮಾಡ್ತಾರೆ ನೀವು ನಾವು ನಮ್ದಾದಮೇಲೆ ಇದನ್ನು ನಡೆಸ್ಕೊಂಡ್ ಹೋಗೋ ಜವಾಬ್ದಾರಿ ಇದು ನಿಮ್ಮದು ಅಂತ ಹೀಗೆ ಇದು ನಮ್ಮ ತಲೆ ತಲಾಂತರದಿಂದ ಬಂದಿರೊ ವ್ಯವಹಾರ ಐತಿ ಇದನ್ನು ನೀವು ನಡೆಸ್ಕೊಂಡ್ ಹೋಗಾಕ ಬೇಕು ಅಂತಂದು ಅವ್ರು ಆಸೆ ಪಡ್ತಾರೆ ಸೊ ಹಾಗಿದ್ದಾಗ ತಂದೆ ತಾಯಿ ಆಸೆ ಪಟ್ಟಿದ್ದನ್ನು ಮಕ್ಳಿಗೂ ಇಷ್ಟ ಕೆಲೊಬ್ಬರಿಗೆ ಇಷ್ಟ ಇರತ್ತೆ ಇನ್ನು ಕೆಲೊಬ್ಬರಿಗೆ ಇಷ್ಟ ಇರಲ್ಲ ಇಷ್ಟ ಇರೋವ್ರ್ ಅಂತೂ ಮಾಡಿಕೊಂಡೋಗ್ತಾರೆ ಇಷ್ಟ ಇಲ್ಲದೇ ಇರೋವ್ರು ತಮ್ಮ ಎಜುಕೇಶನ್ ಜೊತೆ ಅದನ್ನು ಮಾಡ್ಕೊಂಡು ಹೋಗುವಂಥ ಮಕ್ಕಳುಗಳು ಇರ್ತಾವೆ ಇಲ್ಲಿ ನಾವು ಹೇಳಬೇಕಂತಂದ್ರೆ ಶಾಲಾ ಮಕ್ಕಳು ಶಾಲೆ ಎಜುಕೇಶನ್ ಅಂದ್ರೆ ಶಾಲಾ ಶಿಕ್ಷಣ ಮುಗಿದ್ ಮೇ ನಂತರ ಉನ್ನತ ಎಜುಕೇಶನ್ನಿಗೆ ಹೋಗುವಂಥ ಮಕ್ಳ ಸಂಖ್ಯೆ ಇಲ್ಲಿ ಅರ್ವತ್ತು ಪೆರ್ಸೆಂಟ್ ತನಕ ಬರುತ್ತೆ ಇನ್ನು ವ್ಯವಹಾರಗಳನ್ನು ನೋಡ್ಕೊಂಡು ಹೋಗೋವಂಥ ಮಕ್ಕಳು ಒಂದಿಪ್ಪತ್ತು ಪರ್ಸೆಂಟ್ ತನಕ ಈ ಬರ್ತಾರೆ ಇನ್ನು ಇಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡು ನಾವು ನಮ್ಮ ಕುಟುಂಬಕ್ಕೆ ಬೆನ್ನುಲುಬಾಗಿ ನಿಲ್ಲಬೇಕು ಅವ್ರ ಸಪೋರ್ಟ್ ಮಾಡಬೇಕು ಇಷ್ಟು ದಿನ ನಮ್ಮ ತಂದೆ ತಾಯಿ ಕಷ್ಟಪಟ್ಟಿದ್ದು ಸಾಕು ಇನ್ನು ಅವ್ರು ಬಿ ನಾವು ಸಪೋರ್ಟ್ ಮಾಡಿಕೊಂಡು ನಮ್ಮದು ನಾವು ಮಾಡ್ಕೊಂಡು ಹೊಗಬೇಕು ಅಂತ ಅನ್ಕೋಳ್ಳೊ ಮಕ್ಕಳ ಸಂಖ್ಯೆಯೂ ಇಪ್ಪತ್ತು ಪರ್ಸೆಂಟ್ ತನಕ ಅಷ್ಟು ಇದೆ ಅಂತ ನನ್ನ ಅಭಿಪ್ರಾಯ ಇದೆ ಇಲ್ಲಿ ನನ್ನ ಅಭಿಪ್ರಾಯ ಪ್ರಕಾರ ನಾ ಏನು ಹೇಳಾಕಿಷ್ಟಪಡ್ತೀನಿ ಅಂತಂದ್ರೆ ಎಲ್ಲ ಮಕ್ಕಳಿಗೂ ನಾವು ಆದಷ್ಟು ಈಗ ನಾವು ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂತಂದ್ರೆ ಮಕ್ಕಳಿಗೆ ನಾವು ಆಸ್ತಿ ಮಾಡಿದರೆ ಮಕ್ಳು ನಾಳೊಂದಿನ ಅದ್ರ ಬಗ್ಗೆ ಜಗಳ ಮಾಡ್ತಾರೆ ಇವತ್ಯಾರೆ ಆದರೂ ಅದ್ರ ಬಗ್ಗೆ ಜಗಳ ಮಾಡ್ತಾರೆ ಅದನ್ನೇ ನಾವು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿಬಿಟ್ವಿ ಅಂತಂದ್ರೆ ಆ ಮಕ್ಕಳು ತಮಗೆ ಬೇಕಾದ ಆಸ್ತಿನ ತಾವೇ ನಾಳೆ ಮಾಡ್ಕೋತಾರೆ ಒಂದು ಒಳ್ಳೆಯ ಎಜುಕೇಶನ್ ಒಳ್ಳೆಯ ಸಂಸ್ಕಾರ ಆಮೇಲೆ ಸಮಾಜದೊಳಗೆ ಯಾವ ರೀತಿ ಅವ್ರಿಗೆ ಬದುಕಬೇಕು ಅನ್ನೋದನ್ನು ನಾವು ಕಲಿಸ್ಕೊಡ್ಬೇಕು ಬಾವಿ ಒಳಗಿನ ಕಪ್ಪೆ ಮಾಡೋದು ಮಾಡಬಾರ್ದು ನಾವು ನಮ್ಮ ಮಕ್ಳನ್ನು ಅವ್ರಿಗೆ ಫ್ರೀ ಆಗಿ ಸಮುದ್ರದೊಳಗೆ ಈಜಕ್ಕೆ ಆವ್ರಿಗೆ ಬಿಡಬೇಕು ಎಷ್ಟು ಸಮುದ್ರ ದೊಡ್ಡದಾಗಿರುತ್ತೊ ಹಾಗೆ ಈ ಪ್ರಪಂಚ ಅಷ್ಟು ದೊಡ್ಡದಾಗಿರುತ್ತೆ ನೀ ಏನು ಓದಿ ಅದಾ ದಾರಿ ಒಳಗೇ ಜಾಬ್ ಮಾಡು ನೀನು ಅಥಾ ಅದಾ ದಾರಿ ಒಳಗೆ ಹೋಗು ಅಂತ ಹೇಳಬಾರ್ದು ನಿನಗೆಲ್ಲಿ ಇಷ್ಟ ಆಗುತ್ತೊ ನಿನ್ಗೇನು ಇಷ್ಟ ಆಗುತ್ತೊ ನಿನ್ಗೆ ಯಾವ ಥರ ಇಷ್ಟ ಆಗುತ್ತೊ ಅವ್ರಿಗೆ ಆ ಥರ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಈ ರೀತಿ ಹೇಳ್ತಾಯಿದ್ದೀನಿ ಅಂತಂದ್ರೆ ಇವಾಗ ನಾನು ಸೈನ್ಸ್ ಮಾಡಿದ್ದೀನಿ ಸೈನ್ಸ್ ಮಾಡಿದ್ದೀನಿ ಅಂದ್ಮೇಲ್ ನಾನು ಸೈನ್ಸ್ ಇದೇ ದಾರಿ ಎಲ್ಲಿಗೊ ಹೋಗಬೇಕಂತಿಲ್ಲ ಕೆಲೊಬ್ಬರು ಸೈನ್ಸ್ ಮಾಡಿದೋರಿಗೆ ಕಾಮರ್ಸ್ ಅವ್ರ ಬಗ್ಗೆ ಕಾಮರ್ಸ್ ಬಗ್ಗೆ ಇಂಟ್ರಸ್ಟ್ ಇರತ್ತೆ ಅಂದರೆ ವ್ಯವಹಾರದ ಬಗ್ಗೆ ಭಾಳ ಇಂಟ್ರೆಸ್ಟ್ ಇರ್ತೈತಿ ಅಂಥೋರ್ಗೆ ಅವ್ರಿಗಿಷ್ಟ ಪಟ್ಟಿರೋ ದಾರಿ ಒಳಗೆ ಹೋಗೋಕಿಷ್ಟ ನಾವು ಅವಕಾಶ ಮಾಡಿಕೊಡ್ಬೇಕು ಅದೇ ಥರ ಮಕ್ಕಳನ್ನು ಬರೀ ಓದೋದ್ರ ಕಡೆ ಅಷ್ಟೇ ಅಲ್ಲದೇ ಅವ್ರಿಗೆ ಆಟೋಟಗಳು ಕಲ್ಚರಲ್ ಆಕ್ಟಿವಿಟಿಸು ನಮ್ಮ ಸಂಸ್ಕಾರ ಸಂಸ್ಕೃತಿ ಮತ್ತು ಕೆಲವೊಂದು ಸಂಗೀತಗಳು ಕರ್ನಾಟಿಕಾ ಸಂಗೀತ ಕ್ಲಾಸಿಕ್ ಸಂಗೀತ ಈ ಆಮೇಲೆ ಪಾಪ್ ಸಂಗೀತ ಡ್ಯಾನ್ಸ್ ಇದ್ರೆಲ್ಲದ್ರ ಬಗ್ಗೆಯೂ ನಾವು ಅವ್ರಿಗೆ ಆಸಕ್ತಿಯನ್ನು ತುಂಬಬೇಕು ಯಾಕಂದ್ರೆ ಎಲ್ಲರೊಳಗೂ ಒಂದಲ್ಲ ಒಂದು ರೀತಿಯಿಂದ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇರುತ್ತೆ ಒಳಗಿರುವ ಅವ್ರ ಒಳಗೆ ಒಂದು ಒಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ಯಾವಾಗ ಹೆಂಗೆ ಹೊರಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲಾ ಅದು ಬರಬೇಕು ಅಂದರೆ ಒಂದು ಅವಕಾಶ ಬೇಕು ಆ ಒಂದು ಅವಕಾಶನ ನಾವು ನಮ್ಮ ಮಕ್ಕಳಿಗೆ ಯಾವಾಗಲೂ ಕಲ್ಪಿಸ್ಕೊಡ್ಬೇಕು ಅದು ಅವಕಾಶ ತಾನು ತಾನಾಗೆ ಬರಲ್ಲ ನಾವಾಗಲೀ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಾವು ಅವಕಾಶನ ಕಲ್ಪಿಸಿ ಕೊಟ್ಟಾಗ ಮಾತ್ರ ಅವ್ರಿಗೆ ಅವ್ರ ಒಳಗಿರೋ ಒಂದು ಪ್ರತಿಭೆ ಹೊರಗೆ ಬರತ್ತೆ ಸೊ ನನ್ನ ಅಭಿಪ್ರಾಯ ಪ್ರಕಾರ ಮಕ್ಕಳಿಗೆ ನಾವು ಉನ್ನತ ಎಜುಕೇಶನ್ ಮಾಡಿಸ್ಬೇಕು ನಮ್ಮ ವ್ಯವಹಾರಗಳನ್ನು ಹೇಳಿಕೊಡ್ಬೇಕು ಅದ್ರ ತಕ್ಕಂಗೆ ಇಲ್ಲ ನಮ್ಗಿವತ್ತು ಏನೋ ಅನುಕೂಲ ಇಲ್ಲ ಅಂದರೆ ಇವತ್ತು ಹೇಗೂ ನಾನು ಎಲ್ಲಿ ಒಂದು ಒಳ್ಳೆಯ ಜಾಬ್ ಸಿಕ್ಕಿಲ್ಲ ಅಂದರೂ ತನ್ನ ಕಾಲ ಮೇಲೆ ತಾನು ಯಾವ ರೀತಿ ಆದರೂ ಒಂದು ಒಳ್ಳೆಯ ರೀತಿಯಿಂದ ಅವನು ನಿಲ್ಲಬೇಕು ನಿಲ್ಲುವಂಥ ಅವ್ನಿಗಲ್ಲಿ ಅವನಲ್ಲಿ ಧೈರ್ಯವನ್ನು ತುಂಬಬೇಕು ಮೇಯ್ನ್ ಯಾವುದೇ ಕಾರ್ಣಕ್ಕೂ ಅವರು ತಮಗೆ ತಾವು ಯಾವುದೋ ಧಕ್ಕೆ ಮಾಡಿಕೊಳ್ದೆ ಇರೋ ಹಾಗೆ ನಾವು ಅವ್ರಿಗೆ ಧೈರ್ಯ ತುಂಬಬೇಕ್ ಏನಪ್ಪಾ ಧೈರ್ಯ ತುಂಬೋದಂದರೆ ಅವ್ರಿಗೆ ನಾವು ಕಾನ್ಫಿಡೆನ್ಸ್ ಬೆಳೆಸ್ಬೇಕ್ ಏನು ಇವತ್ತು ನೀನು ಜಾಬ್ ಮಾಡಿ ಎಲ್ಲಿ ಜಾಬ್ ಸಿಕ್ಕಿಲ್ಲ ನಿನಗೆ ಹೌದು ತಂದೆಯಿಂದ ಬಂದಿರೋ ಯಾವುದೋ ವ್ಯವಹಾರ ಇಲ್ಲ ಉನ್ನತ ಎಜುಕೇಶನ್ನು ಮಾಡೋಕ್ಕಾಗಲ್ಲ ಅಂದ್ರೂ ಕೂಡ ಮಕ್ಕಳು ಇಲ್ಲ ನಾನು ಈ ಪ್ರಪಂಚದೊಳಗೆ ಹೇಗಾದ್ರು ಬದುಕ್ತೀನಿ ಅನ್ನೊ ಧೈರ್ಯ ತುಂಬಬೇಕೊ ಹೊರತು ಅವ್ರಿಗೆ ಧೈರ್ಯ ಕಳಕೊಂಡು ಇವಾಗೆಲ್ಲ ಜಾಸ್ತಿ ಅಂದರೆ ಸುಸೈಡ್ ಕೇಸ್ ಜಾಸ್ತಿ ಆಗ್ತವು ಇಲ್ಲ ನನ್ನ ಮಾರ್ಕ್ಸ್ ಕಡ್ಮೆ ಬಂದೈತಿ ನನಗೆಲ್ಲು ಜಾಬ್ ಸಿಕ್ಕಿಲ್ಲಾ ನನಗೇನು ಲೈಫ್ ಲೀಡ್ ಮಾಡೋಕ್ಕಾಗ್ತಾಯಿಲ್ಲ ಅವರಷ್ಟು ನಾ ಚೆನ್ನಾಗಿರೋಕಾಗ್ತಾಯಿಲ್ಲ ಅಂತ ಅನ್ಕೊಂಡು ಸುಸೈಡ್ ಮಾಡ್ಕೊಳ್ಳೋಂಥ ಏನು ಇನ್ಸಿಡೆಂಟ್ಸು ಘಟನೆಗಳು ಭಾಳ್ ನಡಿತಾ ಇದಾವೆ ಆ ಥರ ನಮ್ಮ ಮಕ್ಳನ್ನು ನಾವು ಕುಗ್ಗಿಸ್ಬಾರ್ದು ನಾವು ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು ಪರಿಸ್ಥಿತಿ ಪ್ರಪಂಚ ಹೇಗೆ ಇರಲಿ ಇಡೀ ಪ್ರಪಂಚ ನಿನ್ನ ಎದ್ರಿಗೆ ನಿಂತ್ರೂ ನಿನ್ನ ಹಿಂದೆ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ನೀ ಧೈರ್ಯವಾಗಿರು ಪ್ರಪಂಚವೇ ನಿನ್ನ ಎದುರಾದ್ರು ಪರವಾಗಿಲ್ಲ ನೀನು ನಿನ್ನ ಸರಿಯಾದ ದಾರಿ ಒಳಗಿರು ಯಾವುದೇ ಕಾರಣಕ್ಕೂ ಡಿಪ್ರೆಷನ್ನಿಗೆ ಹೋಗಿ ಏನಾದರೂ ಒಂದು ನಿಮ್ಗೆ ನೀವು ತೊಂದರೆ ಮಾಡ್ಕೊಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಅಂದು ಅವ್ರಿಗೆ ನಾವು ಉತ್ಸಾಹ ತುಂಬಬೇಕ್ ಅವ್ರಿಗೆ ಒಳ್ಳೆಯ ಎಜುಕೇಶನ್ ಕೊಡಿಸ್ಬೇಕ್ ಅವ್ರಿಗೆ ಒಳ್ಳೆಯ ಜೀವನ ಒಂದು ದಾರಿ ಮಾಡಿ ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ನಾನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಒಂದು ಒಳ್ಳೆಯ ಎಜುಕೇಶನ್ ಕೊಟ್ಟರೆ ಮಕ್ಕಳಿಗೆ ನಾಳೆ ಅವರು ಈ ಸಮಾಜದ ಒಳ್ಳೆಯ ಪ್ರಜೆಗಳಾಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ